ಬಾಲ್ಯದ ನೆನಪುಗಳು ಅಂತಂದರೆ ನಮ್ಮಕ್ಕನ ಜೊತೆ ನಾನು ತುಂಬ ಕಳೆದಿರೋದಿರುತ್ತೆ ಏಕೆಂತಂದ್ರೆ ನಮ್ಮಕ್ಕ ಆವಾಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ಆದ್ರೆ ನಮ್ಮಕ್ಕ ಇವಾಗಿಲ್ಲ ಅದರಿಂದ ಅದು ನೆನ್ಪುಗಳು ತುಂಬ ಏನು ಅಚ್ಚೊತ್ತಿದಂತಿದೆ ನಮ್ಮಕ್ಕ ಏನು ಮಾಡ್ತಿದ್ರು ಅಂತಂದರೆ ನನ್ನನ್ನ ತುಂಬ ಇಷ್ಟಪಡೋರು ಅವರು ಏನೇ ಒಂದು ನನ್ನ ಕೆಲಸ ಮಾಡ್ತೀನಿ ಅಂತಂದ್ರು ಅದಕ್ಕೆ ಸಪೋರ್ಟ್ ಮಾಡೋದು ಎಲ್ಲ ಮಾಡೋರು ಈಗ ಅಜ್ಜಿ ಆಗ್ ನಮ್ಮಮ್ಮೋರು ಅಮ್ಮ ಏನು ಮಾಡಿದ್ರು ಏನು ಮಾಡೋರು ಅಂತಂದ್ರೆ ಅವರೂನು ಚೆನ್ನಾಗಿ ನೋಡ್ಕೊಳ್ಳೋರು ನಮಗೆ ಏನಾದರೂ ಸ್ವೀಟ್ಸ್ ತಗೊಂಡ್ಬಂದು ಎತ್ತಿಟ್ಟು ಕೊಡೋದು ಆ ಥರಯೆಲ್ಲ ಮಾಡೋರು ಸ್ಕೂಲುಗಳಲ್ಲಿ ಎಂತ ಅಂದರೆ ಸ್ಕೂಲುಗಳಲ್ಲಿ ಫ್ರೆಂಡ್ಸ್ ಜೊತೆ ಆಟಾಡಿದ್ದು ಮತ್ತೆ ಏನು ಜಗಳ ಆಡಿದ್ದು ಅವ್ರ ಜೊತೆ ಊಟ ಮಾಡಿದ್ದು ಎಲ್ಲ ತುಂಬ ನೆನ್ಪುಗಳಿದೆ ಸ್ಕೂಲ್ದು ತುಂಬ ನೆನ್ಪುಗಳಿರೋದನ್ನ ನಾವು ಕಾ ಕಾಣ್ಬೋದಾಗಿದೆ ಯಾಕೆಂತಂದ್ರೆ ಸ್ಕೂಲುಗಳಲ್ಲಿ ನಾವು ಫ್ರೆಂಡ್ಸ್ ಜೊತೆಯೇ ಜಾಸ್ತಿ ಇರ್ತೀವಿ ಫ್ರೆಂಡ್ಸ್ ಜೊತೆ ಆಟಾಡ್ತೀವಿ ಅವ್ರ ಜೊತೆಯೇ ಊಟ ಮಾಡ್ತೀವಿ ಅವ್ರ ಜೊತೆಯೇ ಜಗಳ ಆಡ್ತೀವಿ ಅವ್ರ ಜೊತೆಯೇ ಚೆನ್ನಾಗಿರ್ತೀವಿ ಟೀಚರ್ಸ್ಗಳ ಜೊತೆಯೂ ಅಷ್ಟೇನೆ ಆದ್ದರಿಂದ ನಮಗೆ ಸ್ಕೂಲ್ ಒಂದೆಂದರೆ ಬಾಲ್ಯದಲ್ಲಿ ಅಂತಂದ್ರೆ ಸ್ಕೂಲ್ ತುಂಬ ಇಂಪಾರ್ಟೆಂಟಾಗಿರುತ್ತೆ ಮತ್ತೆ ಮನೆ ಹತ್ರ ಫ್ರೆಂಡ್ಸ್ಗಳಿರ್ತಾರಲ್ವಾ ಸ್ನೇಹಿತರು ಅವ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ಮನೆ ಹತ್ರ ಆಟ ಆಡಿದ್ದು ಯಾವುದೋ ಮನೆಗೆ ಕಲ್ಲು ಹೊಡ್ದಿದ್ದು ಮತ್ತೆ ಯಾರಾದರೂ ಬಂದು ಬೈದಿದ್ದು ನಮಗೆ ಯಾರನ್ನಾದ್ರೂ ನಾವು ರೇಗಿಸಿದ್ದುಇದೆಲ್ಲ ತುಂಬ ನೆನಪಿರುತ್ತೆ ಅವರು ನಾವು ಆವಾಗ ಚಿಕ್ಕವರಿದ್ದಾಗ ನಾವೇನಾದರೂ ಏನೇ ಒಂದು ತೀಟೆ ಮಾಡಿದ್ರೂ ಅವ್ರು ಬೈಯ್ಯೋದು ನಮಗೆ ನಾವು ಈ ಥರ ಬೈತಿದ್ರಲ್ವಾ ಅಂತ ದೊಡ್ಡವ್ರಾದ್ಮೇಲೆ ನೆನ್ಪಿಸ್ಕೊಳ್ತೀವಿ ನಮಗೆ ತುಂಬ ಬಾಲ್ಯ ತುಂಬ ಪ್ರಮುಖವಾಗಿರುತ್ತೆ ಏಕೆಂತಂದ್ರೆ ನಾವು ಬಾಲ್ಯದಲ್ಲಿ ನಾವು ಏನೇ ದುಃಖ ಆದರೂ ಕೂಡ ನಾವು ಆ ತಕ್ಷಣಕ್ಕೆ ಮರೆತ್ಬಿಡ್ತೀವಿ ಆದ್ರೆ ದೊಡ್ಡವ್ರಾದ್ಮೇಲೆ ನಾವು ಆ ದುಃಖನ ಮರೆಯೋದಕ್ಕಾಗೋದಿಲ್ಲ